ಕೆಲವು ದಿನಗಳ ಹಿಂದೆ ನನ್ನ ಸ್ನೇಹಿತನ ಸಜೆಶನ್ ಮೇರೆಗೆ ನಾನೊಂದು ಹೊಸ ಲ್ಯಾಪ್ಟಾಪ್ ತೆಗೆದುಕೊಂಡಿದ್ದೆ ಆ ಲ್ಯಾಪ್ಟಾಪ್ ಬಂದ್ಬಿಟ್ಟು ಎಚ್ ಪಿ ಕಂಪೆನಿಯದ್ದಾಗಿತ್ತು ಆ ಲ್ಯಾಪ್ಟಾಪ್ ತುಂಬಾನೆ ಚೆನ್ನಾಗಿದೆ ಅದಲ್ಲದೆ ತುಂಬ ಸ್ಪೀಡ್ ಕೂಡ ಇದೆ ನಾನು ಆ ಲ್ಯಾಪ್ಟಾಪ್ ತೆಗೆದುಕೊಂಡ ಉದ್ದೇಶ ಎಂದರೆ ಫೋಟೊ ಎಡಿಟ್ ಮಾಡಲು ಅಂತ ಆ ಫೋಟೊ ಎಡಿಟ್ ಕೆಲಸ ಅಂತೂ ಅದರಲ್ಲಿ ತುಂಬಾನೆ ಸಲೀಸಾಗಿ ನಡಿಯತ್ತೆ ಲ್ಯಾಪ್ಟಾಪ್ ಸ್ಕ್ರೀನ್ ಅಂತೂ ತುಂಬಾನೆ ಚೆನ್ನಾಗಿದೆ ಫೋಟೋಗಳ ಬಣ್ಣಗಳು ಕೂಡ ತುಂಬಾನೆ ಚಂದವಾಗಿ ಕಾಣತ್ತೆ ಲ್ಯಾಪ್ಟಾಪ್ನ ಸಿಕ್ಸ್ಟೀನ್ ಜಿ ಬಿ ರ್ಯಾಮ್ ಆಗಿದ್ದು ಲ್ಯಾಪ್ಟಾಪ್ ತುಂಬಾನೆ ಸ್ಪೀಡಾಗಿದೆ ಅದಲ್ಲದೆ ಯಾವುದೇ ರೀತಿಯಲ್ಲಿ ಕೂಡ ಹ್ಯಾಂಗ್ ಆಗಲ್ಲ ಅದರಲ್ಲಿ ಫೈ ಹಂಡ್ರೆಡ್ ಜಿ ಬಿ ಸಾಮರ್ಥ್ಯದ ಹಾರ್ಡ್ ಡಿಸ್ಕ್ ಕೂಡ ಇದೆ ಈ ಫೈ ಹಂಡ್ರೆಡ್ ಜಿ ಬಿ ಹಾರ್ಡ್ ಡಿಸ್ಕ್ ಇರೋದ್ರಿಂದ ಯಾವುದೇ ಎಷ್ಟು ಫೈಲ್ ಬೇಕಾದರೂ ನಾವದರಲ್ಲಿ ಹಾಕಿಡಬಹುದು ಅದಲ್ಲದೆ ಇದು ಸ್ಯಾನ್ಡಿಸ್ಕ್ ಆಗಿರೋದ್ರಿಂದ ಇದರಲ್ಲಿ ಸ್ಪಿ ಕಾಪಿ ಆಗೋ ಸ್ಪೀಡ್ ಕೂಡ ತುಂಬಾನೆ ಚೆನ್ನಾಗಿದೆ ಇದರಲ್ಲಿ ಅದಲ್ಲದೆ ನಮ್ಮ ಈ ಲ್ಯಾಪ್ಟಾಪ್ನಲ್ಲಿ ಕ್ಯಾಸ್ಪರ್ಕೈಯನ್ನೋ ಆಂಟಿವೈರಸ್ ಇರೋದ್ರಿಂದ ಚೆನ್ನಾಗಿ ಕಾರ್ಯನಿರ್ವಹಿಸುತ್ತೆ ನಮಗೆ ಯಾವುದೇ ರೀತಿಯ ವೈರಸ್ ಅಟ್ಯಾಕ್ ಆಗುವ ಭಯ ಇರೋಲ್ಲ ಅದಲ್ಲದೆ ಲ್ಯಾಪ್ಟಾಪ್ ಹಾಳಾಗುವ ಭಯ ಕೂಡನೂ ಇರಲ್ಲ ನನಗೆ ಈ ಲ್ಯಾಪ್ಟಾಪ್ನಲ್ಲಿ ಇಷ್ಟ ಆಗದ ವಿಷಯ ಏನೆಂದರೆ ಅದರ ಬಣ್ಣ ಈ ಲ್ಯಾಪ್ಟಾಪ್ ಸಿಲ್ವರ್ ಬಣ್ಣದ್ದಾಗಿದ್ದು ನನಗಂತೂ ಇದು ಇಷ್ಟವೇ ಆಗಿಲ್ಲ ಅದಲ್ಲದೆ ಈ ಲ್ಯಾಪ್ಟಾಪ್ನ ಬಿಲ್ಡ್ ಕ್ವಾಲಿಟಿಯಂತೂ ತುಂಬ ಕೆಟ್ಟದಾಗಿ ಇದೆ ಇದು ಪ್ಲಾಸ್ಟಿಕ್ ಮೇಡ್ ಬಾಡಿಯನ್ನು ಹೊಂದಿದ್ದು ಇದು ಯಾವುದೇ ರೀತಿಯ ಗಟ್ಟಿಯಾಗಿಲ್ಲ ಅದಲ್ಲದೆ ಬೇಗ ಹಾಳಾಗತ್ತೆ ಅನ್ನೋ ಭಯ ಇದೆ ಹಾಗೆ ಈ ಲ್ಯಾಪ್ಟಾಪ್ನ ಕೀಬೋರ್ಡ್ ಕೂಡ ತುಂಬಾನೆ ಕೆಟ್ಟದಾಗಿದೆ ತುಂಬ ಸ್ಮೂತಾಗಿದ್ದು ಬೇಗ ಕಿತ್ತು ಕೈಯಲ್ಲಿ ಬರುತ್ತೆ ಅನ್ನೋ ಭಯ ಆಗುತ್ತೆ ಅದಲ್ಲದೆ ಈ ಬ್ಯಾ ಲ್ಯಾಪ್ಟಾಪ್ನ ಬ್ಯಾಟ್ರಿ ಅಂತೂ ತುಂಬಾನೆ ಕೆಟ್ಟದಾಗಿದೆ ಅನಿಸುತ್ತೆ ಯಾಕೆ ಹೇಳಿದರೆ ಒಂದ್ಸಲ ಚಾರ್ಜ್ ಇಟ್ಟರೆ ಬೇಗ ಖಾಲಿ ಆಗುತ್ತೆ ಹೆಚ್ಚು ಸಮಯಗಳ ಕಾಲ ಕೂಡ ಅದರಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಹಾಗಾಗಿ ನಾನು ಯಾರಿಗಾದರೂ ಸಜೆಶನ್ ಮಾಡುವುದಿದ್ರೆ ಈ ಲ್ಯಾಪ್ಟಾಪ್ ಬೇಡ ಅಂತೇಳಿ ಹೇಳ್ತೇನೆ ಆದರೆ ಕೆಲವು ಫೀಚರ್ಸಿಗೋಸ್ಕರ ಇದನ್ನು ತಗೊಳ್ಬಹುದು ಆದರೆ ಕೆಲವು ಮಾತ್ರ ಒಳ್ಳೆಯದೇ ಇಲ್ಲ ಅಂತ ನನ್ನ ಅನಿಸಿಕೆ